ನಮ್ಮ ಸ್ಥಳದಲ್ಲೇ ಲಭ್ಯವಿರುವ ಜನಪ್ರಿಯ ಡಾಟಾ ಪ್ಲಾನುಗಳು ಯಾವ್ಯಾವು ಎಂದರೆ ಟೂ ಜಿ ನೆಟ್ವರ್ಕ್ ತ್ರೀ ಜಿ ನೆಟ್ವರ್ಕ್ ಫೋರ್ ಜಿ ನೆಟ್ವರ್ಕು ಹಾಗೂ ಫೈ ಜಿ ನೆಟ್ವರ್ಕು ನಮ್ಮ ಕುಟುಂಬದಲ್ಲಿ ಆಯ್ಕೆ ಮಾಡುವ ಡೇಟಾ ಪ್ಲಾನ್ ಎಂದರೆ ಫೈ ಜಿ ನೆಟ್ವರ್ಕ್ ಫೈ ಜಿ ನೆಟ್ವರ್ಕ್ ಹಾಗೂ ಫೋರ್ ಜಿ ನೆಟ್ವರ್ಕ್ಗಳನ್ನು ಡೇಟಾ ಪ್ಲಾನುಗಳು ಬಂದು ಮೂರು ತಿಂಗಳಿಗೆ ಒಂದು ತಿಂಗಳಿಗೆ ಮೂರು ತಿಂಗಳಿಗೆ ಮತ್ತು ಆರು ತಿಂಗಳಿಗೆ ಮತ್ತು ಒಂದು ವಾರ್ಷಿಕ ಡೇಟಾ ಪ್ಲಾನುಗಳು ಇರುತ್ತವೆ ಒಂದು ತಿಂಗಳಿಗೆ ಬಂದು ಒಂದು ಪಾಯಿಂಟು ಐದು ಜಿ ಬಿಯ ಡೇಟಾವನ್ನು ಅವರು ನೀಡುತ್ತಾರೆ ಮತ್ತು ದಿನನಿತ್ಯ ಒಂದು ಪಾಯಿಂಟ್ ಐದು ಜಿ ಬಿಯನ್ನು ನೀಡುತ್ತಾರೆ ಮತ್ತು ಮೂರು ತಿಂಗಳು ಮತ್ತು ಆರು ತಿಂಗಳು ಮತ್ತು ಒಂದು ವಾರ್ಷಿಕ ಪ್ಲಾನ್ ಡೇಟಾ ಪ್ಲಾನ್ ಉಪಯೋಗಿಸಲು ಒಂದು ಪಾಯಿಂಟ್ ಐದು ಜಿ ಬಿ ದಿನನಿತ್ಯ ಮತ್ತು ಅಥವಾ ಎರಡು ಜಿ ಬಿ ಡೇಟಾವನ್ನು ಕೊಡುತ್ತಾರೆ